ನಾನು ಹೂವಿನ ಗಿಡ ನೆಡಬೇಕಾದ್ರೆ ಅದಕ್ಕೆ ಗೊಬ್ಬರ ಮತ್ತು ಬೂದಿ ಅದನ್ನು ಹಾಕಿ ನೆಡಬೇಕು ಮತ್ತು ಅದು ನೆ ಅದಕ್ಕೆ ಮತ್ತೆ ನಾವು ತರಕಾರಿನ ಕ ವೇಸ್ಟ್ ಆದ ತರಕಾರಿಗಳನ್ನು ನಾವು ಒಂದು ತೊಟ್ಟಿಯಲ್ಲಿ ಹಾಕಿಟ್ಟು ಅದಾ ಅದರ ತ ಅದರ ನೀರು ಅದರ ಬುಡಕ್ಕೆಲ್ಲ ಹಾಕಬೇಕು ಮತ್ತು ಕೆಂಪು ಮಣ್ಣು ಒಯ್ಗೆ ಗೊಬ್ಬರ ಗೊಬ್ಬರ ಅಂದರೆ ಅದು ಉಡಿ ಉಡಿಯಾದ ಗೊಬ್ಬರ ಅದನ್ನು ಹಾಕಿ ಹಾಕಿದರೆ ಒಳ್ಳೆ ಒಳ್ಳೆ ಹೂವು ಹೂವು ತರಕಾರಿ ಎಲ್ಲ ಒಳ್ಳೆಯದು ಈ ಹೂ ಉತ್ಪತ್ತಿ ಆಗ್ತದೆ ಮತ್ತು ಯಾವುದು ಬಾಳೆ ಗಿಡ ನೆಡುವಾಗ ಕೂಡ ಹಾಗೆಯೇ ಅದಕ್ಕೆ ಗೊಬ್ಬರ ಮತ್ತು ನೀರು ಎಲ್ಲ ಹಾಕಿ ಹಾಕಿದರೆ ಅದು ಬಾಳೆ ಹಣ್ಣು ತುಂಬ ದೊಡ್ಡ ದೊಡ್ದಾಗಿ ಬರುತ್ತದೆ ಬಿಡ್ತದೆ ಮತ್ತೆ ಮಲ್ಲಿಗೆ ಗಿಡ ನೆಡುವಾಗಲು ಅದಕ್ಕೆ ಗೊಬ್ಬರ ಮತ್ತು ದನದ ಮೂತ್ರ ಅದೆಲ್ಲ ಹಾಕಿ ಅದನ್ನು ಒಳ್ಳೆಯದು ಮಾಡಿದರೆ ಅದು ಒಳ್ಳೆ ಮಲ್ಲಿಗೆ ನಮಗೆ ಒಳ್ಳೆ ಒಳ್ಳೆ ಹೂವನ್ನು ಬಿಡ್ತದೆ ಯಾವ್ದು ಮತ್ತೆ ಅಬ್ಬ ಮಲ್ಲಿಗೆ ಅದಕ್ಕೂ ಅದನ್ನು ಕಟ್ ಮಾಡಿ ಸಣ್ಣ ಸಣ್ಣ ಮಾಡಿ ನೆಟ್ಟು ಅದಕ್ಕೆ ಗೊಬ್ಬರ ಎಲ್ಲ ಹಾಕಿ ಮತ್ತೆ ಕೆಂಪು ಮಣ್ಣು ಹಾಕಿ ಅದನ್ನು ನೆಡಬೇಕು ಒಳ್ಳೆ ಹೂ ಬಿಡ್ತದೆ ಮತ್ತು ಇದು ಗೆ ಹಲಸಿನ ಅಣ್ಣ ಮರ ಅದಕ್ಕೆ ಕೂಡ ನಾವು ಗೊಬ್ಬರ ಹುಡಿ ಗೊಬ್ಬರ ಕೆಂಪು ಮಣ್ಣು ಹಾಕಿ ಅದಕ್ಕೆ ಅಯ್ಯೋ ಮತ್ತು ತರಕಾರಿ ಏನಾದರೂ ಎಷ್ಟಾದರೂ ತರಕಾರಿ ಅದನ್ನು ಬುಡಕ್ಕೆ ಹಾಕಿ ಅದನ್ನು ಬೆಳಿಸಿದರೆ ಅದು ಕೂಡ ಒಳ್ಳೆಯದು ಗುಣ ಮ ಒಳ್ಳೆ ಗುಣ ಮಟ್ಟದ ಹಲಸಿನ ಅಣ್ಣೆಲ್ಲ ಆಗಿ ನಮಗೆ ಬರ್ತದೆ ಮತ್ತೆ ಇದೂ ತೆಂಗಿನ ಸಸಿ ನೆಡುವಾಗಲು ಎರಡು ತಿಂಗಳ ಸಸಿ ನೆಟ್ಟರೆ ಅದು ಒಂದುವರೆ ಈಟ್ ಎಲ್ಲ ಸರಿಯಾಗಿ ಹಾಕಿದರೆ ಅಂದರೆ ಗೊಬ್ಬರದ ಉಡಿ ಮತ್ತೆ ತೆಂಗಿನ ಕಾಯಿ ಅಚ್ಚು ನಾರು ಅದನ್ನೆಲ್ಲ ಒಂಡಕ್ಕೆ ಹಾಕಿ ಸಸಿ ನೆಟ್ಟು ಅದಕ್ಕೆ ನೀರು ಒಯ್ಗೆ ಕೆಂಪು ಮಣ್ಣು ಹಾಕಿದರೆ ಅದು ಕೂಡ ಒಳ್ಳೆಯದು ಗಿಡ ಆಗಿ ನಮಗೆ ಒಂದುವರೆ ವರ್ಷದಲ್ಲಿ ಫಲ ನಮಗೆ ಕೊಡ್ತದೆ ಮತ್ತು ಅದು ಜಾಜಿ ಗಿಡ ನೆಟ್ಟರೂನು ಅದಕ್ಕೆ ಒಳ್ಳೊಳ್ಳೆ ಹಿಟ್ಟಿನ ವಸ್ತು ತರಕಾರಿಯ ದಾ ಕೊಚ್ಚಿದ್ದು ವೇಸ್ಟ್ ಆದ ತರಕಾರಿ ನೆಟ್ಟು ಕೊಟ್ಟರೆ ಹಾಕಿದರೆ ಅದು ಬುಡಕ್ಕೆ ಅದು ಈಟಾಗಿ ಅದಕ್ಕೆ ಒಳ್ಳೆ ಹೂವನ್ನು ಬಿಡ್ತದೆ ಮತ್ತು ಯಾವ ಗಿಡವೂ ಹಾಗೆ ನಾವು ಮಲ್ಲೆ ಗುಲಾಬಿ ಗಿಡ ಮತ್ತು ದಾಸವಾಳ ಗಿಡ ಹಬ್ಬ ಮಲ್ಲಿಗೆ ಅದಕ್ಕೆಲ್ಲ ಈಟಾಕಿ ನೆಟ್ಟರೆ ಒಳ್ಳೆದಾಗಿ ಪತ್ತೆ ಆಗ್ತದೆ ಅದು ಹೂ ಎಲ್ಲವೂ ಬಿಟ್ಟು ಒಳ್ಳೆಯದಾಗಿ ಬರ್ತದೆ